ನಮಸ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಉದ್ಯೋಗಾವಕಾಶ ಮತ್ತು ಜೀವನೋತ್ಪತ್ತಿಗೆ ಮುಖ್ಯ ಮೂಲ ಯಾವ ಯಾವ ಉದ್ಯೋಗಗಳು ಎಂದರೆ ಕೃಷಿ ಮತ್ತು ಕೈಗಾರಿಕೆ ಸೇವಾ ವಲಯ ಸ್ವಉದ್ಯೋಗ ಏಕೆಂದರೆ ಜನರು ತಾವು ದುಡಿಯುತ್ತಿರುವ ದುಡಿಮೆಯಿಂದಲೆ ಮೇಲೆ ಬರಬೇಕೆಂದು ಸ್ವಉದ್ಯೋಗದಲ್ಲಿ ತೊಡಗಿದ್ದಾರೆ ಹಾಗೆಯೇ ರೈತರು ಬಂದ ಕಡೆ ಕೃಷಿ ಕೈಗಾರಿಕೆಯಲ್ಲಿ ಅವರು ಮೇಲುಗೈ ತೋರಿಸಿದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕ ಸರ್ಕಾರಿ ನೌಕರಿ ಮತ್ತು ಖಾಸಗಿ ನೌಕರಿ ಎರಡು ಕೂಡ ಇವೆ ಅದರಲ್ಲು ಹೆಚ್ಚಾಗಿ ಖಾಸಗಿ ನೌಕರಿಗಳೇ ಇದ್ದಾವೆ ಇದರಿಂದ ಯಾವುದೇ ಕೆಟ್ಟ ಪರಿಣಾಮವೇನಿಲ್ಲ ಸರ್ಕಾರಿ ನೌಕರಿಯಲ್ಲಿ ಕೆಲ ಜನರು ಕೆಲಸ ಮಾಡುತ್ತಿದ್ದರೆ ಖಾಸಗಿ ನೌಕರಿಯಲ್ಲಿ ತುಂಬ ಜನ ಕೆಲಸ ಮಾಡುತ್ತಿದ್ದಾರೆ ಎರಡೂ ನೌಕರಿಯಿಂದ ಬರುವುದು ಹಣವೇ ಹಾಗೂ ಅವರ ಮನೆ ಮನೆಯು ಅವ ಆ ಹಣದಿಂದಲೇ ನಡೆಯುತ್ತದೆ ಎಂದು ಭಾವಿಸಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಿರುದ್ಯೋಗಿಗಳು ಎಂದು ಕೆಲವ್ರು ಇದ್ದಾರೆ ಅವರು ಹೇಗೆಂದರೆ ಇಂಜಿನಿಯರಿಂಗನ್ನು ಓದಿ ಅದರಿಂದ ಕೆಲಸ ಸಿಗದೆ ಮನೆಯಲ್ಲಿದ್ದವರೂ ಇದ್ದಾರೆ ಅದು ಆದರೂ ಮ ಛಲ ಬಿಡದೆ ಬೇರೆ ಕೆಲಸಗಳಿಗೆ ಅವರು ತೊಡಗಿದ್ದಾರೆ ಹೀಗೆಯೇ ತುಂಬ ಜನರಿದ್ದಾರೆ ಕೃಷಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನಮ್ಮ ದಾವಣಗೆರೆ ಕೂಡ ಒಂದು ಕೈ ಮೇಲುಗೈ ಎಂದೇ ಹೇಳಬೌದು ಏಕೆಂದರೆ ಕೃಷಿಯಲ್ಲಿ ಇಲ್ಲಿ ನಮ್ಮ ದಾವಣಗೆರೆ ಸುತ್ತಮುತ್ತಲಿರುವ ಎಲ್ಲ ಹಳ್ಳಿಗಳಲ್ಲು ಕೃಷಿ ಇಲಾಖೆ ಎಂದರೆ ತುಂಬ ಇಷ್ಟ ಹಾಗೆಯೇ ಅವರು ಅನೇಕ ಬಗೆ ಬಗೆಯ ಕೃಷಿಗಳನ್ನು ಬೆಳೆಯುತ್ತಿದ್ದಾರೆ ವ್ಯಾಪಾರ ವ್ಯವಹಾರ ಎಂದರೆ ನಮ್ಮ ದಾವಣಗೆರೆಯಲ್ಲಿ ವ್ಯಾಪಾರ ಪ್ರತಿಯೊಂದು ಸ್ಥಳದಲ್ಲು ವ್ಯಾಪಾರ ವ್ಯವಹಾರ ಹೊಂದ್ ಹೊಂದಿರುತ್ತದೆ ಇದರಿಂದ ಅವರಿಗೆ ತುಂಬಾ ಉಪಾಯವಾಗು ಇದರಿಂದ ಅವರಿಗೆ ತುಂಬಾ ಸಹಾಯವಾಗುತ್ತಿದೆ ಹಾಗು ಕೆಲಸವಿಲ್ಲದೆ ಕೂತವರಿಗೆ ಕೆಲಸ ಒಂದು ಸಿಕ್ಕರೆ ಅದು ತುಂಬಾ ಸಂತೋಷವೆಂದು ಹೇಳಬಹುದು